ನಾನು ಚಿಕ್ಕವನಿನಿದ್ದಾಗಲಿಂದಲೂ ನನಗೆ ಕರಕುಶಲ ವಸ್ತುಗಳನ್ನು ತಯಾರಿಸೋದೆಂದರೆ ತುಂಬ ಇಷ್ಟ ಅದರಲ್ಲಿ ನಾನು ಮಡಿಕೆಯ ಮೇಲೆ ಪೇಂಟಿಂಗ್ ಅನ್ನು ಮಾಡುತ್ತಿದ್ದೆ ಮಡಿಕೆಯಲ್ಲಿ ಪೇಂಟಿಂಗ್ ಮಾಡಿ ಅದಕ್ಕೆ ಹೂವಿನ ಚಿತ್ರ ಬಳ್ಳಿಯ ಚಿತ್ರ ಗಳನ್ನು ಮಾಡುತ್ತಿದ್ದೆ ಇದರಿಂದ ನನ್ನ ಮನೆ ಅಲಂಕರಿಸಲು ತುಂಬ ಸಹಾಯವಾಯಿತು ನನ್ನ ಅಮ್ಮ ನಾನು ಮಾಡಿದ ಕರಕುಶಲ ವಸ್ತುಗಳಿಂದ ಮನೆಯನ್ನು ಚೆನ್ನಾಗಿ ಅಲಂಕಾರ ಮಾಡುತ್ತಿದ್ದರು ನಾನು ಪೇಂಟಿಂಗ್ ಅನ್ನು ದೇವರ ಫೋಟೋಗಳ ಪೇಂಟಿಂಗ್ ಅನ್ನು ಮಕ್ಕಳ ಚಿತ್ರಗಳನ್ನು ನನ್ನ ಅಪ್ಪ ಅಮ್ಮನ ಚಿತ್ರ ಪೇಂಟಿಂಗ್ ಅನ್ನು ಮಾಡಿದೇನೆ ಅಷ್ಟೇ ಅಲ್ಲದೇ ಮನೆಯ ಗೋಡೆಗಳಿಗೆ ಆಯ್ಲ್ ಪೇಂಟ್ ಕೂಡ ಮಾಡಿದ್ದೇನೆ ಇದರಿಂದ ಮನೆ ನನ್ನದು ತುಂಬ ಚೆನ್ನಾಗಿ ಕಾಣುತ್ತದೆ ನನಗೆ ಚಿಕ್ಕವನಿಂದಾನು ಮನೆಯನ್ನು ಚೆನ್ನಾಗಿ ಡೆಕೋರೇಷನ್ ಮಾಡುವುದು ಹೂವಿನಿಂದ ಡೆಕೋರೇಷನ್ ಮಾಡುವುದು ಎಲ್ಲಾ ತುಂಬ ಇಷ್ಟ ಹೀಗಾಗಿ ನಾನು ನನ್ನ ಮನೆಯನ್ನು ಮನೆಯಲ್ಲಿ ನಾನು ಬಟನ್ನಿಂದ ಬಾತುಕೋಳಿಯನ್ನು ಅಷ್ಟೇ ಅಲ್ಲದೇ ಮಡಿಕೆಯ ಮೇಲೆ ತುಂಬ ರೀತಿಯಂಥ ವಿವಿಧ ಚಿತ್ರಗಳನ್ನು ಬಿಡಿಸಿದ್ದೇನೆ ಅಷ್ಟೇ ಅಲ್ಲದೇ ಕರಕುಶಲ ವಸ್ತುಗಳಾದಂಥ ಮನೆಯಲ್ಲಿಯೇ ನಾನು ಮಡಿಕೆಗಳನ್ನು ತಯಾರಿಸುತ್ತೇನೆ ಮ್ ಅಲ್ಲದೇ ವ್ ಅಡಿಗೆಗೆ ಬಳಸುವಂತಹ ಕಾವಲಿಗಳು ಮತ್ತು ಡೆಕೋ ಅಲಂಕಾರಕ್ಕೆ ಇಡುವಂತಹ ಹೂ ಗುಚ್ಛ ಗುಚ್ಛಗಳು ಮುಂತಾದವುಗಳನ್ನು ನಾನು ಮನೆಯಲ್ಲಿಯೇ ತಲಾ ತಯಾರಿಸುತ್ತೇನೆ ಅಲ್ಲದೇ ತುಂಬ ವಯರಿನಿಂದ ಬ್ಯಾಗುಗಳು ಬ್ಯಾಗುಗಳನ್ನು ಸುಮಾರಷ್ಟು ತಯಾರಿಸಿದ್ದೇನೆ ಹೀಗಾಗಿ ನನಗೆ ಕರಕುಶಲ ವಸ್ತುಗಳು ಮಾಡುವುದೆಂದರೆ ತುಂಬ ಇಷ್ಟ